ದಾವಣಗೆರೆ ಜಿಲ್ಲೆಯಲ್ಲಿ ಆರ್ಥಿಕತೆಯಲ್ಲಿ ತುಂಬ ಚೆನ್ನಾಗಿರೋದು ಅಂದರೆ ಬಿ ಎಸ್ ಸಿ ಚನ್ನಬಸಪ್ಪ ಆ್ಯನ್ ಸನ್ಸ್ ಬಟ್ಟೆ ಅಂಗ್ಡಿ ಅದರಲ್ಲಿ ಈಗ ಸಹ ನೀವು ಹೋದ್ರೂ ಸಹ ಅಲ್ಲಿ ಜನರು ತುಂಬಿರ್ತಾರೆ ಅಲ್ಲಿ ಹಾಕಿರೊ ವೆರೈಟೀಸ್ ಬಹಳಷ್ಟು ವಿಧ ವಿಧವಾದ ಬಟ್ಟೆ ಬಟ್ಟೆಗಳು ಇನ್ನು ಯಾವ ಅಂಗಡಿಯಲ್ಲೂ ಸಿಗೊಲ್ಲ ಕೆಲವೊಂದು ಇದೆ ರವಿತೇಜ ಕೆಲವೊಂದು ಮೋರ್ ಅಂತ ಎಲ್ಲ ಇದೆ ಬಟ್ ಆದರೆ ಬಿ ಎಸ್ ಸಿಯಲ್ಲಿ ಸಿಗುವಂಥ ಅತ್ಯುತ್ತಮ ಬಟ್ಟೆಯ ಕ್ವಾಲಿಟಿ ಏನಿದೆ ಅದು ಬೇರೆ ಎಲ್ಲೂ ಸಿಗೋಲ್ಲ ಹಾಗೆ ಅವರು ಬಹಳ ನೂರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರೋದರಿಂದ ಅದು ಒಂದು ನಮ್ಮ ದಾವಣಗೆರೆಲಿ ಬಿ ಎಸ್ ಸಿ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅನ್ನೋದು ತುಂಬಾ ಫೇಮಸ್ ಆಗಿದೆ ಅದು ದಾವಣ್ಗೆರೆಗೆ ಬಂದವರೆಲ್ಲ ಬೇರೆ ಊರಿಂದ ಬಂದವರೆಲ್ಲ ದಾವಣಗೆರೆಯಲ್ಲಿ ದಾವಣಗೆರೆಲ್ಲಿ ಎಸ್ ಸಿಗೆ ಹೋಗದೇ ಅಂತೂ ಹೋಗಲ್ಲ ಅವ್ರೂರಿಗೆ ಅವ್ರು ಹೋಗಲ್ಲ ಒಂದು ಸರ್ತಿ ಹುಡ್ಗಿ ಅಂದರೆ ಈಗ ಮೆನ್ಸ್ಗಿಂತ ಜಾಸ್ತಿ ವುಮೆನ್ಸ್ ಅಂದರೆ ಹುಡ್ಗಿಯರು ಹೆಂಗಸ್ರ್ಗೆ ಏನು ಬಟ್ಟೆಗಳು ಅದಕ್ಕೆ ಬಹಳ ವಿಧ ವಿಧವಾದ ಒಂದು ನೀಡ್ಸ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡೋದು ಬಿ ಎಸ್ ಸಿ ಚನ್ನಬಸಪ್ಪನ ಅಂಗಡಿ ಅವರ ಒಂದು ಆರ್ಥಿಕತೆ ಒಂದು ತುಂಬ ಚೆನ್ನಾಗಿದೆ ಒಂದು ಎಷ್ಟು ಇರ್ಬೋದು ಅಂದರೆ ಒಂದು ಲಕ್ಷದ ಮೇಲೆ ದಿನ ದುಡಿತಾರೆ ಅಂತ ನನ್ನ ಅನಿಸಿಕೆ ಅಷ್ಟು ತುಂಬಿ ತುಳುಕ್ತಾ ಇರ್ತಾರೆ ಯಾವುದೇ ಜಾತ್ರೆ ಇರಲಿ ಮದುವೆ ಇರಲಿ ಏನೇ ಸಂಭ್ರಮ ಇದ್ರೂ ದಾವಣಗೆರೆ ಜನ ಎಲ್ಲ ಬಿ ಎಸ್ ಸಿಗೆ ಹೋಗ್ತಾರೆ ಬಿ ಎಸ್ ಸಿಗೆ ಹೋಗೋದ್ ಬರೀ ದಾವಣಗೆರೆ ಜನ ಅಲ್ಲ ಬೇರೆ ಬೇರೆ ದೂರ ದೂರ ಊರುಗಳಿಂದ ಸ್ಟೇಟ್ಗಳಿಂದ ಬಂದವರೆಲ್ಲ ಜಾಸ್ತಿ ಬಿ ಎಸ್ ಸಿಗೆ ಹೋಗ್ತಾರೆ ಆದ್ದರಿಂದ ಅದೊಂದು ತುಂಬ ಒಳ್ಳೆಯ ಬಿ ಎಸ್ ಸಿ ಚನ್ನಬಸಪ್ಪನ ಅಂಗಡಿ ನನಗೆ ಗೊತ್ತಿರೋ ಪ್ರಕಾರ ಅದೇ ನಮ್ಮ ಇಡೀ ದಾವಣಗೆರೆಲ್ಲಿ ಆರ್ಥಿಕವಾಗಿ ಚೆನ್ನಾಗಿರೋದು